ಹ್ಞೂ ಹೌದು ನಾನು ಒಂದು ನನ್ನ ಒಂದು ಹತ್ತನೇ ತರಗತಿ ಓದುತ್ತಿರುವಾಗ ನಾವು ಮತ್ತು ನಮ್ಮ ಗೆಳೆಯರು ಮತ್ತು ನಮ್ಮ ಒಂದು ಗೆಳೆಯರ ತಮ್ಮಂದ್ರು ಹೀಗೆ ಎಲ್ಲರೂ ನಮ್ಮ ಕೆರೆಯೊಳಗೆ ಈ ಈಜು ಆಡಕೆ ಹೋಗ್ತಿದ್ವಿ ಆವಾಗ ನಮ್ಮ ಗೆಳೆಯನ ತಮ್ಮ ಒಬ್ಬ ಈಜು ಬರದು ಸ್ವಲ್ಪ ಮುಂದೆ ಹೋಗ್ತಾ ಮುಂದೆ ಹೋಗ್ತಾ ಪೂರ್ತಿ ತುಂಬ ಆಳದ ಒಳಗೆ ನೀರಲ್ಲಿ ಹೋಗಿಬಿಟ್ಟಿದ್ದ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ಈಜ್ತಿದ್ದಿವಿ ಆವಾಗ ನಾನು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಹೋಗಿ ಅವನನ್ನ ನೀರಿಂದ ಮತ್ತೆ ಹೊರಗ್ ತಗಂಬೈಂದಿದ್ವಿ ಅದೊಂದು ಘಟನೆ ಆದರೆ ಮತ್ತೆ ನಮ್ಮೂರಲ್ಲಿ ನಾವು ಹೋಳಿ ಹಬ್ಬ ಹೋಳಿ ಹಬ್ಬ ಆಡುವಾಗ ಒಂದು ದೊಡ್ಡ ಕೆರೆ ಇದೆ ಆ ಕೆರೆ ಒಳಗೆ ಎಲ್ಲರೂ ಈಜು ಬರೋರು ಹೋಗಿ ಒಮ್ಮೆಗೆ ಜ್ ಜಿಗಿದ್ರು ನೀರಲ್ಲಿ ಹಾಗೆಯೇ ಅವ್ರೆಲ್ಲರೂ ಜಿಗ್ದಿದ್ದು ನೋಡಿ ಇನ್ನೊಬ್ಬ ಹುಡುಗ ಅವನು ಕೂಡ ಜಿಗಿದ್ಬಿಟ್ಟ ಅವನಿಗೆ ಈಜು ಬರ್ತಿರಲಿಲ್ಲ ಅದು ಪೂರಾ ಒಂದು ಒಂದುವರೆ ಎರಡು ಆಳ ನೀರು ಇತ್ತು ಆ ನೀರು ಇದ್ದಾಗ ಅವ್ನಿಗೆ ಕಾಲೆಟುಕದೆ ಪ್ ಪೂರ್ತಿ ನೀರಲ್ಲೇ ಮುಳ್ಗ್ ಬಿಟ್ಟಿದ್ದ ಆವಾಗ ಮತ್ತೆ ನಮ್ಮ ಊರಿನ ಒಬ್ಬ ದೊಡ್ಡ ಅಣ್ಣ ಅಂದರೆ ಅವನು ಮತ್ತು ನಾನು ಇನ್ನೊಬ್ಬ ಅಣ್ಣ ಸೇರಿಕೊಂಡು ಮೂರು ಜನರು ಮತ್ತೆ ಹೋಗಿ ಅವ್ನನ್ನು ನೀರಿಂದ ಹೊರಗೆ ತೊಗಂಬಂದಿದ್ದು ಘಟನೆಗಳದವೆ ಮತ್ತು ನಮ್ಮ ಊರಿನಲ್ಲಿ ನೀ ನೀರಿನಲ್ಲಿ ಬಿದ್ದು ಈಜು ಬರದೇ ಸತ್ತಿರೋವ್ರು ಜಾಸ್ತಿ ಜನರೇ ಇದ್ದಾರೆ ಏಕೆಂದ್ರೆ ಒಬ್ಬನು ಈ ನಮ್ಮ ಕೆರೆಯಲ್ಲಿ ದನುಕರುಗಳನ್ನು ಮೈ ತೊಳೆಯುವಾಗ ಎಮ್ಮೆ ಜೊತೆ ಹಾಗೆ ನೀರಿನಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಆ ಎಮ್ಮೆ ಅವ್ನನ್ನು ನೀರಿನಲ್ಲಿ ಪೂರ್ತಿ ತೊಗೊಂಡ್ಹೋಗಿ ಮುಳಗಿಸಿಬಿಟ್ಟಿತ್ತು ಮುಳುಗಿಸೋದಂದರೆ ಅವ್ನಿಗೆ ಈಜು ಬರ್ತಿರಲಿಲ್ಲ ಅವನು ಹೋಗಿ ನೀ ಉ ಉದ್ದ ನೀರಲ್ಲಿ ಹೋಗಿ ಮತ್ತು ಆಚೆ ಬರೋಕಾಗ್ದೆೆ ಅವನು ಒಬ್ಬ ಸತ್ತಿದ್ದುಂಟು ಹಾಗೇ ಇನ್ನೊಬ್ಬ ನೀರು ಅಂದರೆ ನಮ್ದು ಇನ್ನೊಂದು ದೊಡ್ಡ ಕೆರೆ ಇದೆ ದೊಡ್ಡ ಕೆರೆಯಲ್ಲಿ ನೀರು ತರಕೆ ಹೋಗಿ ಅಂದರೆ ಕೊ ಒಂದು ಕೊಡಪಾನದಲ್ಲಿ ಅಂದರೆ ಕ ಬಿಂದ್ಗೆಯಲ್ಲಿ ನೀರು ತರಕೆ ಹೋಗಿ ಆ ಬಿಂದಿಗೆಯಲ್ಲಿ ನೀರು ತರಕೆ ಹೋಗಿ ಹೀಗ್ಗೆಟಕ್ಸ್ದಾಗ ಕಾಲು ಜರಿದು ನೀರಲ್ಲಿ ಬಿದ್ದು ಅಲ್ಲೇ ದಂಡೇಲೇ ಫುಲ್ ಆಳ ಇರುವಾಗ ಆ ದಡದಲ್ಲೆ ಅವನು ಈ ದಡದಲ್ಲೇ ಬಿದ್ದು ಎದ್ದು ಬರೋಕಾಗ್ದೆೆ ಅವನು ಸತ್ತಿದ್ದುಂಟು ಹೀಗೆ ಹಲ್ವಾರು ಕಥೆಗಳು ಮತ್ತು ಇಂತಹ ಸಣ್ಣ ಘಟನೆಗಳು ನಮ್ಮೂರಿನ ಕೆರೆಯಲ್ಲಿ ನಡ್ದಿದವೆ